ಹಲೋ ಸರ್ ನಮಸ್ತೆ ಇದು ಸಿದ್ಧಗಂಗಾ ಪಿ ಯು ಕಾಲೇಜೂ ಚಿತ್ರದುರ್ಗ ಅಲ್ಲವಾ ಹಾಂ ಸರ್ ನಮಸ್ತೆ ನಾನು ಶಿವಮೊಗ್ಗದಿಂದ ವಾಸುದೇವ್ ಅಂತ ಫೊ ಕಾಲ್ ಮಾಡ್ತಾ ಇರೋದು ಏ ಏನಿಲ್ಲ ನನ್ನ ಮಗಳು ಎಸ್ ಎಲ್ ಸಿ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ್ದು ಈ ಈ ವರ್ಷದಲ್ಲಿ ಮುಂದಿನ ವಿದ್ಯಾಭ್ಯಾಸವನ್ನು ಪಿ ಯು ಸಿಯನ್ನು ತಮ್ಮ ಕಾಲೇಜಿನಲ್ಲಿ ಮಾಡಬೇಕಂತ ಅನ್ಕೊಂಡಿದ್ದೀವಿ ಅದು ಕಾಲೇಜಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ಹಾಂ ಹಾಂ ಇದು ಅದಕ್ಕೆ ಸರ್ ಈಗ ತಮ್ಮಲ್ಲಿ ಯಾವ ಯಾವ ಕೋರ್ಸ್ಗಳನ್ನು ಶಿಕ್ಷಣವನ್ನು ಕಲಿಸ್ತೀರಾ ಸರ್

ಹ್ಞೂ ಹ್ಞೂ

ಸರಿ ಸರ್ ಹ್ಞೂ ಸರ್ ಅವ್ರದ್ದು ತೊಂಬತ್ತ ಆರು ಪರ್ಸಂಟೇಜ್ ಆಗಿದೆ ಹಾಗಾಗಿ ನಮ್ಮ ನಮ್ಮ ಒಂದು ಆಸೆ ಅವಳನ್ನ ವಿಜ್ಞಾನ ವಿಭಾಗದಲ್ಲಿ ಮುಂದುವರೆಸ್ಬೇಕು ಅನ್ನೋದು ಇದೆ ಅವಳಿಗೂ ಸಹ ಅದ್ರ ಬಗ್ಗೆನೇ ಆಸಕ್ತಿ ಇರೋದರಿಂದ ನನ್ನ ಒಂದು ಸ್ನೇಹಿತರ ಸಲಹೆ ಮೇರೆಗೆ ನಿಮ್ಮ ಕಾಲೇಜು ಉತ್ತಮ ಅಂತ ನನ್ನ ಅನಿಸಿಕೆ ಹಾಗೆ ದಯ ದಯಮಾಡಿ ತಮ್ಮ ಕಾಲೇಜಿನಲ್ಲಿ ನನ್ನ ಮಗಳು ವಿದ್ ಅನುವು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ದೂರವಾಣಿ ಮುಖಾಂತರ ಕೇಳ್ಕೊಳ್ತೇನೆ ಸರ್

ಹ್ಞೂ ಹ್ಞೂ ಹ್ಞೂ

ಹ್ಞೂ ಹ್ಞೂ ತಮ್ಮ ಕಾಕ್ ಸರಿ ಸರ್ ಹಂಗಾರೆ ಇನ್ನು ಎರಡು ಅಥವಾ ಮೂರು ದಿನಗಳಲ್ಲಿ ಖುದ್ದಾಗಿ ಸರ್ ತಮ್ಮ ಕಾಲೇಜನ್ನು ಭೇಟಿ ಮಾಡ್ತೀನಿ ಸರ್ ಓಕೆ ಸರ್ ಧನ್ಯವಾದಗಳು ಹ್ಞೂ ಸರಿ ಸರ್